ನಮ್ಮ ಹೊಲ್ದಾಗ ಇವತ್ತು ನೆಲಗದ್ದಿಯಿಂದ ನೆಲ ಬೀಜ ಹಾಕಿದಾಗ ಅಗಿ ಹಚ್ಚಬೇಕಂಥೇಳಿ ಭಾಳ ಹಕ್ಕಿ ಪಕ್ಷಿಗಳು ಬಂದು ತಿಂದು ಹೋಗಾಕ್ಕತ್ಬಿಟ್ಟಿದ್ವು ಹಾಗಾಗಿ ಅದು ತಿನ್ನಬಾರ್ದು ಅಂಥೇಳಿ ಪ್ಲಾಸ್ಟಿಕ್ ಕವರ್ನಾ ಕಟ್ಗೆಗೆ ಚುಚ್ಚಿ ಅದನ್ನು ಹಾರಾಕ್ಬಿಟ್ಟಿದ್ದನ್ನ ಅದು ಬಂದು ತಿಂದೋಗಾಗಿಲ್ಲ ಆಮೇಲದು ತಿನ್ನಬಾರ್ದು ಅಂತ ಸ್ವಲ್ಪ ಇದು ಎಲ್ಲ ನೋಡಿಕೊಂಡು ಮುಂಜಾನೆ ಇಂದ ಸಾಯಂಕಾಲವರೆಗೂ ಎಲ್ಲ ಪಕ್ಷಿಗಳು ಬಂದು ಇದ್ಮಾಡ್ತದೆ ಆಮೇಲೆ ಇವಾಗ ಆಕ್ಳು ಬಂದು ನಮ್ಮದು ಕಡ್ಲಿ ಹೊಲದಾಗ ತಿನ್ನಾಕತ್ತಿತ್ತು ತಿನ್ಬಾರ್ದು ಅಂಥೇಳಿ ಸುತ್ತಲಿ ತಂತಿ ಕಟ್ಟಿ ನಮ್ಮ ಹೊಲಕ್ಕೆ ಸುತ್ತಲಿ ತಂತಿ ಕಟ್ಟಿ ಕಂಬ ಹಾಕಿ ತಂತಿ ಕಟ್ಟಿ ಅದು ಬರಲಾರ್ದಂಗ ಅಷ್ಟೇ ನೋಡ್ಕೊಂಡೀವ್ರಿ ಆಮೇಲೆ ಇದು ಸುರೇಪಾನ ಗಿಡಕ್ಕೆ ಅದು ಸುರೇಪಾನ ಹೂವು ಆದ್ಮೇಲೆ ಸುರೇಪಾನ ಬಂದಾಗ ಬರ್ತಲಾಕ ಒಂದಿಷ್ಟು ದೊಡ್ಡ ಹಾಳೆ ಚೀಲ ಎಲ್ಲ ಪೂರ ಹಿಂಗೆ ಕವರ್ನಾಗ ಉದ್ದಕ್ಕೆ ಮಾಡಿ ಉದ್ದಕ್ಕೆ ಕಟ್ಟಿ ಆಮೇಲೆ ಸೌಂಡಿಂದ ಇರ್ತಲ್ಲ ಡ್ರಮ್ ಶೆಟ್ ನಿಂತ್ಕೊಂಡು ಮುಂಜಾನೆ ಸಂಜೆಗೆ ಬಾರ್ಸಿದ್ರೆ ಸೌಂಡಿಗೆ ಹೋಗ್ತೈತಿ ಆಮೇಲೆ ತಾನೆ ಬಾರ್ಸ್ಕೊಳ್ಳೋಂಗೆ ಅದು ಸ್ವಲ್ಪ ಸೆಟ್ ಮಾಡಿ ಡ್ರಮ್ ಶೆಟ್ ಬಾರ್ಸ್ದಂಗೆ ಬಾರ್ಸಿದ್ರೆ ಹೋಗುತ್ತೆ ಆಮೇಲೆ ಇದು ಆಮೇಲೆ ಪುಟ್ಟ ನೆಪ ಅಂದರೆ ಎಲ್ಲ ತಿಂದು ಎಲ್ಲ ಹಾಳ್ಮಾಡ್ಬಿಡ್ತೀವಿ ಇವಾಗ ಕುರಿ ಎಲ್ಲದು ಬಂದು ತಿಂದು ಹೋಗೋದಕ್ಕೆ ಇವಾಗ ನಾವು ಏನ್ಮಾಡಕ್ಕತ್ತೀವಂದ್ರ ಕಾಯ್ತೀವಿ ಯಾರಾದರೂ ಒಬ್ಬರು ಬಂದು ಕುರೆ ಹಗಲಲ್ಲೆಲ್ಲ ಕಾಯ್ತೀವಿ ರಾತ್ರಿ ಎಲ್ಲ ಸುತ್ಲು ಇದು ಕಟ್ಟಿರ್ತೀವಿ ಆಮೇಲೆ ಕರಡಿ ಬಂದು ನಮ್ಮ ಅಂಕಲ್ ಅಂಗಡಿ ಹೊಲ್ದಾಗೆಲ್ಲ ತಿನ್ನೋಕೆ ಹತ್ಬಿಟ್ಟಿರ್ತೈತಿ ಹಾಗಾಗಿ ಅದನ್ನು ತಿನ್ನಬಾರ್ದ ಅಂಥೇಳಿ ಬೆಂಕಿ ಸೊಪ್ಪನ್ನು ಸ್ವಲ್ಪ ಕಟ್ಗೆನ ದಪ್ಪನನ್ನ ಕಟ್ಟಿಗೆ ಕಡ್ದು ಹಾಕಿ ಮತ್ತು ಬೆಂಕಿ ಹಚ್ಚಿಟ್ನಪ್ಪ ಅಂದ್ರೆ ಅದು ಹುರಿಗೆ ಕರಡಿ ಬರಲ್ಲ ಯಾಕೆಂದ್ರೆ ಬೆಂಕಿ ತಣ್ಣಗೆ ಇದಾಗುತ್ತೆ ಅಂಥೇಳಿ ಅದು ಒ ಬರೋಂಗಿಲ್ಲ ಹೋಗ್ಬಿಡ್ತೈತಿ ಆಮೇಲೆ ಏ ಏ ಏನಾರ ಇದಾವೆಂದರೆ ಚಿಗುರು ಚಿಗರಿ ಅವು ಎಲ್ಲ ಬರ್ತಾವೆ ನಮ್ಮ ಹೊಲದ ಕಡೆ ಎಲ್ಲ ಬಂದಿರ್ತಾವಲ್ಲ ಅವನ್ನ ಚಿಗುರು ಬರೋದ್ಕೆ ಸ್ವಲ್ಪ ಬರ್ಬಾರ್ದು ಅನ್ನೊಕ್ಕೋಸ್ಕರ ಇವಾಗ ನೋಡ್ಕೊಳ್ತೀವಿ ಎಲ್ಲನೂ ಆಮೇಲೆ ಕೋಳಿ ಎಲ್ಲ ಹೊಲದಾಗಲ್ಲೇ ಹೊಲ್ದಾಗ ಮನೆ ಮಾಡ್ದೋರೆಲ್ಲ ಕೋಳಿ ಗಿಳಿ ಎಲ್ಲ ಬರ್ತಾವಲ್ಲ ಹಾಗಾಗಿ ಕೋಳಿ ಬರಬಾರ್ದು ಎಲ್ಲ ಇದ್ಮಾಡಬಾರದು ಅಂಥೇಳಿ ಸುತ್ತಲೂ ತೆ ಎಲ್ಲದು ಎಲ್ಲ ವ್ಯವಹಾರಕ್ಕೆ ಅದ್ಕೆ ಅವ್ನು ಬಂದಿರ್ಬೋದು ಅಂಥೇಳಿ ಒಂದು ಮಿಷೆನ್ ಸೆಟ್ ಮಾಡಿಬಿಟ್ಟೆ ಅದು ಮಿಷೆನ್ ಸ್ಟಾರ್ಟಾದ ಬಂದ ತಕ್ಷಣ ಸ್ಟಾರ್ಟಾದಾಗ ಕೋಳಿ ಎಲ್ಲ ಹೋಗ್ತಿರ್ತಾವೆ ಎಲ್ಲ ಮಾಡ್ತಿರ್ತಾವೆ ಅವು ಬಂದು ಎಲ್ಲ ಕೆಬ್ರಿ ಎಲ್ಲ ಬೆಳೆನೆಲ್ಲ ಬೀಜ ಹಾಕಿರ್ತೀವಲ್ಲ ಕೋಳಿ ಗಿಳಿಯೆಲ್ಲ ಗೆಬ್ರಿ ಕೋಳಿ ಗೆಬ್ರತಾವು ಪಕ್ಷಿಗಳೆಲ್ಲ ಬಂದು ಎಲ್ಲ ಕೆಬ್ರಾಡೋದ್ಕೆ ಅದೇನು ಸರಿ ಹುಟ್ಟೋಂಗಿಲ್ಲ ಒಂದು ಗತಿ ಮಾಡಾಕ್ಕತ್ಬಿಡ್ತಾವ ಹೊಲ್ದಾಗೆಲ್ಲ ಆಮೇಲೆ ಇವಾಗ ಕುರಿ ದನ ಬಂದು ಏನಾರ ಮೆಕ್ಕೆ ಜೋಳ ಹಾಕಿದೇನಪ್ಪ ಅಂದ್ರೆ ಅದನ್ನ ಅಷ್ಟು ಒಂದು ಕಿಲ್ ತಿಂದ್ಕೊಳ್ತಾ ಬಂದ್ಬಿಡ್ತಾವ ಒಟ್ಟ ಬಿಡೋಂಗಿಲ್ಲ ದನ ವತ್ತಾಟಲಿ ಬದಿಗೆ ಅಂತಂದು ಕಟ್ಟೋಗಿರ್ತಾರ ಬದೋಗ್ಬಿಡ್ತೈತಿ ಹೊಲದಾಗ ಎಷ್ಟು ಮೇಯೋಕೆ ಜಾಗ ಬಂದು ಬಿಡತೈತೆ ಕುರಿನ ಹಿಂಡು ಬಿಟ್ಟಿರ್ತಾವಲ್ಲ ಆವಾಗ ಹೋಗ್ಬಿಡ್ತೈತೆ ಫಸ್ಟ್ ಮೇಯ್ಕೊಂತಾ ಮೇಯ್ಕೊಳ್ತಾ ಮೇಯ್ಕೊಳ್ತಾ ಎಲ್ಲ ದನ ಹಾಳ್ಮಾಡಿ ಹೋಗ್ಬಿಡ್ತಾವ ಆಮೇಲೆ ಚಿಗುರಿ ಇದು ಕುದ್ರೆನಾ ಒಂದೊಂದು ಟೈಮ್ ಯಾವ ಕರೆ ಕುರಿಯೋರು ಬಂದ್ಬಿಟ್ಟು ಅದಕ್ಕೆ ಬಿಟ್ಟೋಗಿರ್ತಾರಲ್ಲ ನಾವು ಇರೋ ತನ ಅಷ್ಟೇ ಸುಮ್ಮನೆ ಇರ್ತಾವೆ ನಾವು ಹೋದ ತಕ್ಷಣ ಬಂದ ಶಿವಾ ತಕೋವಷ್ಟು ತಿಂದು ನಿತ್ಕೊಂಡ್ಬಿಡ್ತಾವ ಒಂದು ಗತಿ ಮಾಡ್ತಾವೆ ಹಾಗಾಗಿ ಕುರಿನಾ ಬಂದನಾ ಎಲ್ಲ ಹಾಳ್ಮಾಡೋಕೆ ಹತ್ಬಿಡ್ತಾವೆ ಹೊಲದಾಗೆಲ್ಲ ಏನ್ಮಾಡ್ಬೇಕು ಅನ್ನೋದಾನೆ ಅರ್ಥನೆ ಆಗಲ್ಲ ಎಷ್ಟು ಇದು ಕಟ್ಟಿದರೂ ಅಷ್ಟೇ ಆಯ್ತದ ಅದರ ಹಣೆಬರಹ ನಮ್ಮ ಇಕ್ಕಿ ನಮ್ಮ ಹೊಲದ ಮಗ್ಗುಲ ಆಕೆ ನಮ್ಮ ಆಂಟಿಯರು ಹೊಲದಾಗ ಯಾರೋ ಕುರಿ ರಾತ್ರಿ ರಾತ್ರಿಯೇ ಎದ್ದು ಅಷ್ಟು ಹೊಲ ಹೊಂದಾಕಿನ ಮೆಣ್ಸಿನ ಹೊಲ ಅವಷ್ಟು ತಿಂದು ತಿಂದ್ಬಿಟ್ವು ಹಂಗಾಗಿ ಇದ್ಮಾಡೋಕೆ ಹತ್ಬಿಟ್ಟು ನಮ್ಮ ಹೊಲದಾಗೇನ ಸಹ ಇದರ ಹತ್ತಿ ಹಾಕಿದ್ವಿ ಹತ್ಯಾಗನ ಎಲ್ಲದನ್ನು ಮೇಯ್ದು ಒಂದ್ಕಿತ ಮೇದುಗೆ ಮತ್ತು ಕುರಿಯೋರು ದಂಡ ಕಟ್ಟಿದ್ರ ಆ ಥರ ಬಾಳೆ ಆಗುತ್ತೆ ಹೊಲದಾಗೆಲ್ಲ ಸುತ್ತ ತಂತಿ ಗಿಂತಿ ಕಟ್ಟಿದ್ರೆ ಎಲ್ಲ ಪೇಶ ಕಿತ್ತು ನಾವು ಕಟ್ಟೀರಲಿಲ್ಲ ಇವಾಗ ಕಟ್ಟೋಕಂತ ರೆಡಿ ಮಾಡಿ ಕಟ್ಟಿದೆನಪ್ಪಾ ಅಂದ್ರೆ ನಮ್ದು ಬೆಳೆ ಉಳಿತೈತಿ ಇಲ್ಲಾರ ಅಷ್ಟು ತಿಂದೋಗ್ಬಿಡ್ತೈತಿ ಹಂಗಾಗಿ ಆಮೇಲೆ ಇದು ಆಮೇಲೆ ಪಕ್ಷಿ ಇವು ಎಲ್ಲ ಬರೋದ್ಕೆ ಏನ್ಮಾಡ್ಬೇಕು ಎಲ್ಲ ತಾಡ್ಪಾಲ್ ಕಟಿದರೂ ಬರ್ತಾವೆ ಎಲ್ಲ ಆಮೇಲೆ ಮ ಇವಾಗೆಲ್ಲ ನಮ್ಮ ಹೊಲದ ಕಡೆ ಎಲ್ಲರವ್ರು ಒಂದು ಇದು ತಗೊಂಡ್ಬಂದ್ಬಿಟ್ರಾ ದೊಡ್ಡ ದೊಡ್ಡದು ಎಲ್ಲ ಕಂಬ ಹಾಕಿ ಚೆಂದ ಅದಕ್ಕೆಲ್ಲ ತಂತಿ ಗಿಂತಿ ಎಲ್ಲ ಕಟ್ಟಿ ಕಾಂಪೌಂಡ್ ಮಾಡ್ದಂಗೆ ಮಾಡಲಿ ಸುತ್ತಲೂ ಹೊಲಕ್ಕೆ ಹಂಗತಿ ಮಾಡಾ ನಾನು ಅದ್ಕೆ ಮಾಡಿದೆನಪ್ಪಾ ಅಂದ್ರೆ ಎಲ್ಲ ಹೊಲ್ದಾಗಿನ ಬೆಳೆ ಉಳಿತೈತಿ ಇಲ್ಲ ಅಂದ್ರೆ ಏನು ಉಳಿಯಾಂಗಿಲ್ಲಾ ಹಂಗತಿ ಆಗ್ತೈತಿ ಆವಾಗ ಅದಕ್ಕೆ ನಮ್ಮ ಹೊಲದ ಪಕ್ಕಕ್ಕೆ ಹೊಲದಾರ್ತು ಎಲ್ಲನ ತಿಂದೋಗದ್ಕೆ ಅವರೆಲ್ಲ ಸೆಟ್ ಮಾಡಾಕ್ಕತ್ತಾರ ಅವ್ರ್ದು ತಿನ್ನಬಾರ್ದನ್ನೋಕ್ಕೋಸ್ಕರ ಇದ್ಮಾಡ್ಯಾರ ನಾವು ನೋಡ್ಕೊಳ್ಬೇಕು ಚೆಂದಾಗಿ ಈಗೆಲ್ಲದು ಬಂದು ಬಂದು ತಿಂದು ಹೋದ್ನ್ಯಪ್ಪ ಅಂದ್ರ ಏನ್ಮಾಡಬೇಕು ನಾವು ಬಂದದ್ದು ಬೆಳೆ ಹಾಳು ಮಾಡ್ಕೊಳ್ಬೇಕು ಹಾಗಾಗಿ ನೋಡೋಣ ಯಾವ ರೀತಿ ಬರ್ತಪ್ಪಾ ಅಂದ್ರೆ ಇನ್ನೂ ಯೂಟ್ಯೂಬಿನಾಗೆಲ್ಲ ಚೆಕ್ ಮಾಡ್ಕೊಂಡು ಯಾವ ಪ್ರಾಣಿಗೆ ಏನೇನು ಸಲ್ಯೂಶನ್ ಐತಂತ ಒಂದು ಸ್ವಲ್ಪ ನೋಡ್ಕೊಂಡು ಇದ್ಮಾಡ್ಬೇಕಂತಂದು ಅಂದ್ಕೊಂಡೀನಿ ಏನಾಗುತ್ತೊ ನಮ್ಮನೆವ್ರು ಕೇಳಿ ಮಾಡಬೇಕು ಮತ್ತೆ ಆಮೇಲೆ ಮೊನ್ನೆ ಕೊತ್ತಂಬರಿ ಬೀಜ ಚೆಲ್ಲಿದ್ನೆ ಹೊಲ್ದಾಗಿರೋರು ಕೋಳಿ ಬಂದು ಅಷ್ಟು ಗೆಬ್ರಿ ಒಂದು ಕೊತ್ತಂಬ್ರಿಯೂ ಹುಟ್ಟಿಲ್ಲ ಮತ್ತು ಒಳ್ಳೆ ಮೆಂತ್ಯ ಬೀಜವೂ ಹಾಕಿದ್ದೆ ಮೆಂತ್ಯವೂ ಹುಟ್ಟಿಲ್ಲ ಹಂಗೆ ಮಾಡಾಕ್ಕತ್ತಾವು ಮತ್ತು ಸಬ್ಬಸಿಗೆ ಅವು ಬೀಜವೂ ಹಿಂಗೆ ಚೆಲ್ಲಿದ್ದನ್ನ ಅವನ್ನ ಮತ್ತೆ ಒಂದ್ಸಲ ಮತ್ತೆ ಹಂಗೆ ಮಾಡಿ ಕೋಳಿಗೆ ಏನ್ಮಾಡಬೇಕು ಹಂಗೆ ಆಗ್ಬಿಟ್ಟೈತಿ ಯಾವುದಾದ್ರು ಪುಡಿ ಗಿಡಿ ಹೋಗಿದ್ನಪ್ಪಾ ಸತ್ತೋದರ ಮತ್ತು ನಮ್ದು ಮೈ ಮೇಲೆ ಬರ್ತೈತಿ ರೊಕ್ಕ ಗಿಕ್ಕಾ ಏನಾರ ಹಾಗಾಗಿ ಹಾಗಾಗಿ ಆಗೋದ್ಕೆ ಏನ್ಮಾಡಬೇಕೊ ಏನ್ಬಿಡಬೇಕೊ ಹೊಲದಾಗ ಆಕಳನ್ನ ಈಗ ದನಕರುಗಳನ್ನ ಹೆಂಗ್ಮಾಡ್ಬೇಕು ಹೆಂಗ್ಬಿಡ್ಬೇಕ ಅನ್ನೋಂಗೆ ಆಗಾಕತ್ತೈತಿ ಅದ್ಕೆ ಎಲ್ಲ ಸುತ್ತಲೂ ಇವಾಗ ಸುರೇಪಾನನು ಬಂದೈತಿ ಎಲ್ಲ ಬೀಜ ಆಗಾಕ್ಕತ್ತೈತಿ ಅವ್ನೆಲ್ಲ ನೋಡ್ಕೊಂಡು ತಾಡ್ಪಾಲ್ ಕಟ್ಟಿ ಸೌಂಡ್ ಗಿವ್ಂಡ್ ಇದು ಮಾಡಿ ಉಳ್ಸ್ಕೊಳ್ಬೇಕೀಗ ಬಂದ ಬೆಳೆನೆ ಇಲ್ಲನ್ನಪ್ಪ ಅಂದ್ರೆ ಆತ್ತದು ಎಲ್ಲದನ್ನೂ ಹಾಳ್ಮಾಡಿ ಹತ್ತಿಬಿತ್ತಿ ಹೋಗ್ಬಿಡ್ತದ ಹಿಂಗತೆ ಮಾಡೋಕೆ ಹೆಂಗೆ ಮಾಡಬೇಕು ಇವು ಅವು ಪ್ರಾಣಿಗಳು ಎಲ್ಲ ದನ ಕರ ಕುರಿ ಕೋ ಎಲ್ಲ ದನ ಮಾಡಿದರೆ ಗೊಂಡ ಒಂದೊಂದು ಸಲ ಏನನ್ಸುತ್ತಂದ್ರೆ ಒಟ್ಟಾಗಿ ಮಾಡ್ಕೊಳ್ಬಾರ್ದಪ್ಪ ಹೊಲ್ದಾಗ ಈಗ ಮಂದಿ ಓಡಿಸಿದ್ರೆ ಈಕೆ ನೋಡೋ ಹೆಂಗೆ ಓಡಿಸ್ತಾಳಂತ ಅದಕ್ಕಂತಾರ ಹಾಗಾಗಿ ಏನ್ಮಾಡೋಕೆ ಏನು ಬಿಡಬೇಕ ಅದ್ಕೆ ಅವ್ರ ಕಾಟಕ್ಕೆ ನಮಗೆ ಸಾಕಾಗೋಗೈತಿ ಅವು ಬರೋಕೆ ನಾವು ಓಡ್ಸೋಕೆ ಮತ್ತು ಇದ್ಮಾಡೋಕೆ ಅವು ಬರೋದಕ್ಕೆ ನಾವು ಓಡ್ಸೋಕೆ ಮತ್ತು ಇದ್ಮಾಡ್ತೆ ಹಂಗೆ ಅವ್ರ್ಗೆ ಹೇಳಿ ಹೇಳಿ ಸಾಕಾಗ್ಬಿಡ್ತು ಈಗ ಎಷ್ಟಂತ ಹೇಳಬೇಕು ಹೇಳಿವಾಗ ಹಾಗಾಗಿ ಏನ್ಮಾಡಬೇಕೊ ಏನು ಬಿಡಬೇಕೊ ಅನ್ನೋ ಹಂಗೆ ಆಗ್ಬಿಟ್ಟೈತಿ ಅಷ್ಟೇ ಸರಿ ಆಯ್ತ್ರಿ ಇಷ್ಟೇ ಆಗೋದು ನೋಡೋಣ ಈಗ ಹೊಲದಾಗ ಮತ್ತೆ ಫ ಬಾಟ್ಲಿ ಬೆಳೆ ಆಗಿರಿ ಇದ್ಕೆ ಬೀಜ ಗೀಝ ಚೆಲ್ಲಿದರೆ ಹೆಂಗೆ ಇದ್ಮಾಡೋಕೆ ಅದಕ್ಕೆ ಸುತ್ತಲಿ ಮೆಸ್ ಹಾಕಿ ಒಳಗೆ ಮೆಸ್ನೊಳಗೆ ಚೆಲ್ಲಿದ್ನಪ್ಪ ಅಂದ್ರೆ ಆಯ್ತು ಬಂದರೆ ಬರ್ತೈತೇನೋ ಬೀಜ ಉಟ್ಟಾರ ಹುಟ್ಟಿದ್ಮೇಲೆ ಏನಿಲ್ಲ ಅಗಿ ಹಚ್ಚೋಕೆ ಬರ್ತಂಥೇಳಿ ಮೆಸ್ನೇಗ ಹಾಕಾಕ್ಕತ್ತೀನಿ ಇವಾಗೆಲ್ಲ ಸ್ವಲ್ಪ ಕರು ಅವು ಬಾರ್ದಾಂಗ ಹಂಗಿಂಗೆ ಅಂಥೇಳಿ ನೋಡೋಣ ಹೆಂಗೆ ಮಾಡ್ತಾರೆ